ಹಾಂ ಹೇಳಮ್ಮ ಏನು ಬೇಕಾಗಿತ್ತು ಹಣ್ಣು ಎಲ್ಲ ಥರದ ಹಣ್ಣು ಸಿಗ್ತಾವೆ ರೀ ಸೇಬು ಸೇಬು ಹಣ್ಣು ಆರೆಂಜು ದ್ರಾಕ್ಷಿ ಬಾಳೆ ಹಣ್ಣು ಕಿತ್ತಳೆ ಮೂಸಂಬಿ ಎಲ್ಲ ಥರದ ಹಣ್ ಸಿಕ್ತಾವಮ್ಮ ನಿಮ್ಗೆ ಯಾವ ಹಣ್ ಬೇಕಾಗಿತ್ತು ಪೈನಾಪಲ್ಲು ಸಿಗ್ತಾವಮ್ಮ ಕಟ್ ಪೀಸ್ ಸಿಗಲ್ಲಮ್ಮ ಒಂದು ಹಣ್ಣು ಪೂರ್ತಿ ಹಣ್ ಸಿಗತ್ತೆ ಕಟ್ ಪೀಸ್ ಸಿಗೋಲ್ಲ ಹ್ಞೂ ಪಪ್ಪಾಯ ಹಣ್ಣು ಸಿಗ್ತಾವಮ್ಮ ಎಲ್ಲ ಪೀಸು ಸಿಗೋಂಗಿಲ್ಲ ಯಾವು ಎಲ್ಲ ಕೆ ಜಿಗಟ್ಟಲೆ ಸಿಗ್ತಾವೆ

ಹ್ಞೂ ಹ್ಞೂ ಬನ್ರಿ ಅಮ್ಮ ಬನ್ರಿ ತಗೊಂಡ್ ಹೋಗ್ರಿ ಬಾಳೆ ಹಣ್ ಇದಾವಮ್ಮ ಡಝನ್ನಿಗೆ ಐವತ್ತು ರೂಪಾಯ್ ಐವತ್ತು ರೂಪಾಯ್

ಹಾಂ ಎಲ್ಲ ಫ್ರೆಶ್ ಐತಿ ರೀ ಹಣ್ಣು ಎಲ್ಲ ಥರದ ಹಣ್ಣು ಚಲೋ ಐದಾವು

ಉಪ್ಪು ಕಡ್ಲೆ ಹಾಂ ಅವೂ ಸಿಕ್ತಾವೆ ಬಾರಮ್ಮ ಹ್ಞೂ ಹ್ಞೂ ರೀ ನಮ್ಮ ಅಂಗಡಿ ಇಲ್ಲಿ ಇದೈತಲ್ಲ ರೀ ಐಪರ್ ಮಾರ್ಟ್ ಅದ್ರ ಮುಂದೆ ಹಣ್ಣಿನ ಅಂಗಡಿ ಐತಿ ನೋಡಿರಿ ಅಲ್ಲೇ ಇರೋದು ಹಾಂ ಬನ್ರಿ ಅಮ್ಮ ಸಿಗ್ತಾವೆ ನೋಡಿ ಎಲ್ಲ ಥರದ ಹಣ್ಣು ಸಿಗ್ತಾವು ಬನ್ರಿ ಸೇಬು ಹಣ್ಣು ಎಪ್ಪತ್ತು ರೂಪಾಯ್ ಕೆಜಿ ಎಲ್ಲ ರಾಟ್ ರೇಟು ಜಾಸ್ತಿಯೇ ಐತಿ ನೀವು ಎಲ್ಲ ಥರದ ಹಣ್ಣು ತೊಗೊಂಡ್ರೆ ಸ್ವಲ್ಪ ಕಡಿಮೆ ಕಡಿಮೆ ಹಾಕಿ ಕೊಡ್ತೀನಿ ಬಾರಮ್ಮ